ಹಲೋ ಇದು ಸಂತೋಸ್ ಧಾಬಾ ರಿ ಇದು ನ್ಯೂ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋದು ಅಲ್ಲಾ ರಿ ಹಾಂ ಓಕೆ ಇಲ್ಲ ಬಂದೀವ್ರಿ ನಿಮ್ಮ ಹೋಟೆಲ್ಕ ಎರಡು ಮೂರು ಸರಿ ಮತ್ತೆ ಭೀ ಕಾಲ್ ಮಾಡ್ಲಾತಿನಲ್ಲ ಅದಕ್ಕೆ ಕೇಳ್ತಿನಿ ರಿ ಕೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ಮಗಳ ಬಡ್ಡೆ ಅದ ರಿ ನಾಲ್ಕು ತಾರೀಕಿಗೆ ನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಅದಕ್ಕೆ ನಮ್ಮ ಮಗಳ ಬಡ್ಡೆ ಎರಡು ಮೂರು ಸರಿನು ಹೋಟೆಲ್ದಾಗ ಮಾಡಿದ್ದೇವು ರಿ ಈಗ ಹೋಟೆಲ್ದಾಗ ಬೇಡ ಮನೆಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆವು ಅದಕ್ಕೆ ನಿಮ್ಮ ಹೋಟೆಲ್ದೇ ಊಟ ಬೇಕಾಗಿದೆ ರಿ ನಮಗೆಲ್ಲ ಆರ್ಡರ್ ಕೊಡೋದದ ಎಷ್ಟು ಮಂದಿ ಅಂದ್ರೆ ಒಂದು ಇಪ್ಪತ್ತೈದು ಮಂದಿದು ಊಟದ ಆರ್ಡರ್ ಕೊಡೋದದ ರಿ ಹಾಂ ಓಕೆ ಯಾಕಂದ್ರೆ ಮತ್ತೆ ನಮಗೆ ನಾಲ್ಕು ಗಂಟೆ ಒಳಗಾಗಿ ಬೇಕು ರಿ ಊಟ ಎಲ್ಲ ರೆಡಿ ಆಗ್ತದಾ ಮಾಡಿ ಕೊಡ್ತೀರಲ್ಲ ಅಷ್ಟೇ ಆರ್ಡರ್ ಮತ್ತೆ ತೊಗೋತೀರಾ ಮತ್ತೆ ಹಾಂ ಓಕೆ ಬರ್ಕೋರಿ ಸರ್ ಕಾಜು ಕಡಾಯಿ ನಾಲ್ಕು ರಿ ಪಾಲಕ ಪನ್ನೀರು ನಾಲ್ಕು ಗೋಬಿ ಮಂಚೂರಿ ಸಣ್ಣ ಮಕ್ಕಳು ಇರ್ತಾರಲ್ಲಾ ರಿ ಯಾಕಂದ್ರೆ ಎಲ್ಲ ತಿಂತಾರೆ ಎಲ್ಲ ಮಾಡ್ತಾರೆ ಒಂದು ಹತ್ತು ಬರ್ಕೋರಿ ಸರ್ ಗೋಬಿ ಮಂಚೂರಿ ಆಯಿತು ಫಿಂಗರ್ ಚಿಪ್ಸ್ ಒಂದು ಐದು ಬರ್ಕೋರಿ ಸರ್ ಮತ್ತೆ ಲಾಸ್ಟಿಗೆ ಹುಡುಗರ್ಗೆ ಐಸ್ಕ್ರೀಮ್ ಎಲ್ಲ ಬೇಕಾಯ್ತವ ಐಸ್ಕ್ರೀಮ್ ಒಂದು ಮೂವತ್ತು ಹಾಕೊ ರಿ ಐಸ್ ಮತ್ತು ಇವು ಎಲ್ಲ ಅವು ಮತ್ತು ಚಪಾತಿ ಒಂದು ಇಪ್ಪತ್ತೈದು ರಿ ನಾನ್ ಇಪ್ಪತ್ತೈದು ನೂಡಲ್ಸು ಎಲ್ಲ ಸ್ನ್ಯಾಕ್ಸ್ ಐಟಮ್ ಜಾಸ್ತಿ ಆಗ್ಯಾದಲ್ಲಾ ರಿ ನೂಡಲ್ಸ್ ಒಂದು ಮೂರು ಹಾಂ ಬರ್ಕೋರಿ ಸರ್ ನೂಡಲ್ಸ್ ಮೂರು ಬರ್ಕೋ ರಿ ಯಾಕಂದ್ರೆ ಎಲ್ಲ ಮತ್ತೆ ಟೀಚರ್ಸ್ ಹೊಂಟ್ರ ಮತ್ತೆ ನಮ್ಮ ಮಗಳ ಫ್ರೆಂಡ್ಸೆಲ್ಲ ಹೊಂಟ್ರ ಮತ್ತೆ ನೇಬರ್ಸ್ ಎಲ್ಲ ಸುತ್ತಮುತ್ತ ಎಲ್ಲ ಹೇಳತ್ತಿದ್ದೆವು ಅದಕ್ಕೆ ಇನ್ನೂ ರೈಸ್ ಮತ್ತೆ ರೈಸ್ ಹೇಳಿಲ್ಲ ನೋಡಿ ಸರ್ ನಾನು ರೈಸ್ ಒಂದು ಹತ್ತು ಬರ್ಕೋ ರಿ ರೈಸ್ದಾಗ ಟೈಪ್ಸ್ ಇರಲಿ ಜೀರಾ ರೈಸ್ ಒಂದು ಐದು ಆಯಿತು ವೆಜ್ ಬಿರಿಯಾನಿ ಐದು ಅಷ್ಟೆಲ್ಲ ಬರ್ಕೋ ರಿ ಮತ್ತೆ ಸ್ವೀಟ್ಸ್ದಾಗ ರಿ ರಸಗುಲ್ಲ ಹಾಕೋ ರಿ ರಸಗುಲ್ಲ ಹೇಗೆ ಕೊಡ್ತೀರಾ ಸರ್ ಅದು ಇನ್ನು ಹೀಗೆ ಹೀಗೆ ಎರಡು ಎರಡು ಕೊಡ್ತೀರಾ ಪ್ಯಾಕಿಂಗ್ ಒಂದು ಟೋಟಲ್ ಪ್ಯಾಕ್ ಮಾಡ್ತೆರ್ವು ಹಾಂ ಹಾಗಾದ್ರ ಒಂದು ಅವು ರಸಗುಲ್ಲ ಒಂದು ಒಂದು ಇಪ್ಪತ್ತೈದು ಹಾಕೋ ರಿ ಆಯಿತು ಗುಲಾಬ್ ಜಾಮೂನ್ ಭೀ ಒಂದು ಇಪ್ಪತ್ತೈದು ಬರ್ಕೋ ರಿ ಯಾಕಂದರೆ ಎಲ್ಲ ಮತ್ತೆ ಊಟ ಎಲ್ಲ ಕರೆಕ್ಟ್ ಇರ್ಬೇಕು ನೋಡಿ ರಿ ಯಾಕಂದರೆ ಬಂದಿನೋರು ಮತ್ತೆ ನೋಡಿ ಊಟ ನೋಡಿ ಎಲ್ಲ ಆರ್ಡರ್ ಮಾಡ್ರಿ ಚಂದ ಅದ ಊಟ ಅಂತೆಲ್ಲ ನಿಮ್ಮ ಊಟಕ್ಕೆಲ್ಲ ಇದು ಮಾಡಬೇಕು ಮತ್ತೆ ಎಲ್ಲ ಮತ್ತೆ ಕರೆಕ್ಟ್ ನಾಲ್ಕು ಗಂಟೆ ಒಳಗೆ ಮಾಡಿರಿ ನಮ್ಮ ಮಗಳ ಬಡ್ಡೆ ಐದು ಗಂಟೆಗೆ ಸ್ಟಾರ್ಟ್ ಆಯ್ತದ ಹಾಂ ಸರ್ ಹಾಂ ಮತ್ತೆ ಪ್ಯಾಕಿಂಗ್ ಎಲ್ಲ ಕರೆಕ್ಟ್ ಮಾಡಿರಿ ಆಯಿತು ಊಟ ಎಲ್ಲ ಬಿಸಿ ಬಿಸಿ ಇರಬೇಕು ಮತ್ತೆ ಎಲ್ಲ ಮೊದಲೆಲ್ಲ ಮಾಡಿದ್ದು ಎಲ್ಲ ಹಳ್ಸಿದ್ದು ಮುಂಜಾನೆ ಮಾಡಿದ್ದು ಅದೆಲ್ಲ ಪ್ಯಾಕಿಂಗ್ ಮಾಡಬ್ಯಾಡ ರಿ ಯಾಕಂದರೆ ಇವಾಗ ಫ್ರೆಶ್ ಮಾಡಿ ಅದಕ್ಕೆ ನಾನು ಮುಂದೇ ನಿಮಗೆ ಬೆಳಗ್ಗೆಯೇ ಆರ್ಡರ್ ಕೋಡ್ಲಾತಿದ್ದೆ ನಾನು ಮತ್ತೆ ನೀವು ಇವಾಗ ಫ್ರೆಶ್ ಮಾಡ್ಬೇಕಂತಂದೆ ಹಾಂ ಸರ್ ಹಾಂ ಆಯ್ತು ಆಯ್ತು ಓಕೇ ಈಗ ನೀವು ಪ್ಯಾಕಿಂಗೆಲ್ಲಾ ಕರೆಕ್ಟ್ ಮಾಡಿ ರಿ ಮತ್ತೆ ಹೆಚ್ಚು ಕಡಿಮೆ ಊಟ ಮಾಡಬ್ಯಾಡ ರಿ ನಾ ಎಷ್ಟು ಹೇಳ್ತೇನ ನೋಡಿರಿ ಅಷ್ಟು ಕರೆಕ್ಟು ಆರ್ಡರ್ ತೊಗೋ ರಿ ಇನ್ನೊಂದು ಸರಿ ಹೇಳದ್ರ ರಿಪೀಟ್ ಮಾಡ್ತೆ ರಿ ಹಾಂ ಇಲ್ಲ ಇಲ್ಲ ಬ್ಯಾಡಲ್ಲಾ ರಿ ಹಾಂ ಓಕೆ ಆಯ್ತು ಎಲ್ಲ ಟೀಚರ್ಸ್ ಎಲ್ಲ ಬಂದಿರು ಅದ್ರಲ್ಲಿ ಚಪಾತಿ ಒಂದು ಕರೆಕ್ಟ್ ಮೆತ್ತಗೆ ಇರಲಿ ಚಪಾತಿ ಯಾಕಂದ್ರೆ ಜರಾ ವಯಸ್ಸಾಗಿನವರೆಲ್ಲ ಇರ್ತಾರಲ್ಲ ಚಪಾತಿ ಖಡಕ್ ಮಾಡಬ್ಯಾಡ ರಿ ಚಪಾತಿ ಇದು ಮಾಡಿ ರಿ ಮತ್ತೆ ಎಕ್ಸ್ಟ್ರಾ ಮೆಂಬರ್ ಭೀ ಹೊಂಟಾರ ರಿ ಅದಕ್ಕೆ ಚಪಾತಿ ಇರಲಿ ಒಂದು ಒಂದು ಚಪಾತಿ ಎಕ್ಸ್ಟ್ರಾ ಮಾಡಿ ರಿ ಇನ್ನೂ ಎರಡು ನಾನ್ ಹೆಚ್ಚಿಗೆ ಮಾಡಿ ರಿ ಹಾಂ ಹಾಂ ಸರಿ ರಿ ಇದರಾಗೆಲ್ಲ ಇದು ಆ್ಯಡ್ ಮಾಡ್ಕೊ ರಿ ನಾನು ಚಪಾತಿ ಇಪ್ಪತ್ತೈದು ಹೇಳಿದ್ದೆ ಅಲ್ಲಾ ರಿ ಇಪ್ಪತ್ತಾರು ತಕೋ ರಿ ಮತ್ತೆ ನಾನ್ ಇಪ್ಪತ್ತೈದು ಹೇಳಿದೆ ಅಲ್ಲಾ ರಿ ಇಪ್ಪತ್ತೇಳು ತೊಗೊ ರಿ ಹಾಂ ಹಾಂ ರಿ ಓಕೇ ಸರ್ ಮತ್ತೆ ಎಲ್ಲ ಇದು ಬರ್ತಡೇದು ಅರೆಂಜ್ಮೆಂಟ್ ಭೀ ಮಾಡ್ತಿರಲ್ಲಾ ರಿ ಗ್ರಾಂಡ್ ಹೆಂಗಿಂದ ಡೆಕೋರೇಷನ್ ಅದ ನಿಮ್ಮದು ಹೊಟೇಲಿಂದಿ ಹಾಂ ಮಾಡ್ದ್ರೀ ಅದಕ್ಕೆ ಮತ್ತೆ ದುಡ್ಡು ಎಷ್ಟು ತೊಗೋತೀರಿ ಅದಕ್ಕೆ ಡೆಕೋರೇಷನ್ ಮಾಡಕ್ಕೆ ಎಷ್ಟು ರಿ ಐದು ನೂರು ಆಯ್ತದ ರಿ ಹಾಂ ಓಕೆ ಸರ್ ಮತ್ತೆ ಕಳ್ಸಿ ಕೊಡಿ ರಿ ಇದು ಬರ್ತಡೇ ಅರೆಂಜ್ಮೆಂಟ್ ಮಾಡೋದು ಮತ್ತೆ ಕೇಕ್ ಒಂದು ಹಾಕೋರಿ ಸರ್ ಕೇಕ್ ಒಂದು ನೆನ್ಪಿಲ್ಲ ನೋಡಿರಿ ಹಾಂ ಕೇಕ್ ಒಂದು ಎರಡು ಕೆ ಜಿದು ಹಾಕೋರಿ ಹಾಂ ನಮ್ಮ ಹುಡುಗಿ ಹೆಸರು ಸಾಹಿತ್ಯ ಅದ ರಿ ಆಕಿಂದು ಲೆವೆನ್ ಇಯರ್ ಆವಾ ಹ್ಞೂ ಹಾಂ ಓಕೇ ಮತ್ತೆ ಕ ನಾಲ್ಕು ಗಂಟೆ ಒಳಗಾಗಿ ಊಟ ಕಳ್ಸಿ ಕೊಡಿರಿ ಸರ್ ಕರೆಕ್ಟು ಮತ್ತೆ ಪ್ಯಾಕಿಂಗೆಲ್ಲ ಕರೆಕ್ಟ್ ಮಾಡಿರಿ ಹಾಂ ಮತ್ತೆ ಎಲ್ಲ ಬಿಸಿ ಬಿಸಿದು ಇರಲಿ ಚಪಾತಿ ಎಲ್ಲ ಮೆತ್ತಗೆ ಇರಲಿ ಆಯ್ತು ನಾವು ಬಾರ್ ಬಾರ್ ಹೇಳ್ಸೊಂಗ್ ಮಾಡ ಬ್ಯಾಡ ರಿ ಮತ್ತೆ ನೀವು ಕಂಪ್ಲೇಟ್ ಬರಪ್ಲೆ ಮಾಡ ಬ್ಯಾಡ್ರಿ ಎಲ್ಲ ಕರೆಕ್ಟ್ ಮಾಡಿ ಆರ್ಡರ್ ಮಾಡಿರಿ ಮತ್ತೆ ಡೆಕೋರೇಷನ್ ಮಾಡೋರಿಗೆ ಕಳ್ಸಿ ಕೋಡ್ರಿ ಓಕೆ ಡೆಕೋರೇಷನ್ ಮಾಡೋರಿಗೆ ಎರಡು ಗಂಟೆ ಒಳಗೆ ಕಳ್ಸಿ ಕೊಡಿ ಸರ್ ಐದು ಗಂಟೆಗೆ ಬರ್ತಡೆ ಅದ ನೋಡಿ ಸರ್ ಓಕೆ ಹಾಂ ಅಡ್ರೆಸ್ಸ್ ರಿ ನಮ್ಮದು ಹುಗೇರಿ ಭಾಗ್ಯವಂತಿ ಟೆಂಪಲ್ ಬೀದರ್